ಅಲೋ ಅಲೋ ಮಹೇಶ್ ಟೀ ಟೀ ಶಾಪ್ ಅಲ್ಲಾ ನಿಮ್ಮಲ್ಲಿ ಟೀಯಲ್ಲೀ ಎಷ್ಟು ವರೈಟಿಗಳಿವೆ ಹೌದಾ ನಮಗೆ ಬೇಕು ನಮ್ಗೆ ಅಂದರೆ ಬರ್ಲಿಕ್ಕೆ ಉಂಟು ಅಲ್ಲಿಗೆ ನಾವು ಬರ್ತೇವೆ ಅಂದರೆ ಇದು ನಾಷ್ಟದಲ್ಲಿ ಏನಿದೆ ಫುಡ್ಡಲ್ಲೆಲ್ಲ ತಿಂಡಿಗಳಲ್ಲಿ ಹೌದಾ ಹೌದಾ ಹೌದು ನಮಗೆ ಆ ಕಡೆ ಬರ್ಲಿಕ್ಕೆ ಉಂಟ್ ಆವಾಗ ನಾವು ಬರ್ತೇವೆ ಅಲ್ಲಿಗೆ ವಿಶ್ ಮಾಡಲಿಕ್ಕೆ ಹ್ಞೂ ಆಯಿತಾ ಒಂದು ನಿಮ್ಮ ಪರಿಚಯ ಇರಬೇಕಲ್ಲ ಅದಕ್ಕೆ ನಾವು ಫೋನ್ ಮಾಡುದು ಹೌದಾ ನಮಗೆ ಮತ್ತೆ ಇದರಲ್ಲೀ ಬೇರೆ ಥರ ತಿಂಡಿ ಇದೆಯಾ ಕಾಣುತ್ತಾವ ಯಾವಾಗ ಸಂಜೆಯಾ ಮುಂದೆ ಮುಂದೆ ನಾವು ಬರ್ತೇವೆ ಮತ್ತೆ ಬೇರೆ ಏನು ಸ್ಪೆಷಲ್ ಏನು ಇದೆಯಾ ಅಲ್ಲಿ ಹಾಂ ಹೌದಾ ಹಾಂ ಹೌದಾ ನೋಡ್ತಿವಿ ಸರ್ ನಾವು ಆ ಕಡೆ ಬಂದಾಗ ನಿಮ್ಮನ್ನು ವಿಸಿಟ್ ಮಾಡ್ತೇವೆ ಒಂದು ಮೀಟ್ ಆಗ್ತೇವೆ ಸರಿ